ಹಲೋ ಮ್ಯಾಮ್ ನಾನು ಒಬ್ಬ ಸ್ಟೂಡೆಂಟ್ ನಿನ್ನೆ ನಿಮ್ಮ ಹತ್ತಿರ ಒಂದು ಬುಕ್ ತೊಗೊಂಡೋಗಿದ್ದೆ ಲೈಬ್ರೆರಿಯಿಂದ ಲಕ್ಷ್ಮಿ ಅಂತ ಲೈಬ್ರೆರಿಯಿಂದ ಒಂದು ಬುಕ್ ತೊಗೊಂಡೋಗಿದ್ದೆ ಮಹಾತ್ಮ ಗಾಂಧೀಜಿದು ಮತ್ತು ಮಂಕುತಿಮ್ಮ ಕಗ್ಗಗಳು ಅಂತ ಸೊ ಅದರಲ್ಲಿ ನನ್ಗೆ ಇನ್ನೂ ಓದ್ಲಿಕ್ಕೆ ತುಂಬಾ ಇದಾಯಿತು ಇವತ್ತು ಸಬ್ಮಿಟ್ ಮಾಡೋಕ್ಕಾಗಲ್ಲ ಹೌದು ಮ್ಯಾಮ್ ಇವತ್ತೇ ಲಾಸ್ಟ್ ಇತ್ತು ಕೊಡೋದು ಬಟ್ ಇವತ್ತು ನಂಗೆ ಕೊಡ್ಲಿಕ್ಕೆ ಆಗೋಲ್ಲ ಓದೋದು ತುಂಬ ಇದೆ ಓಕೆ ಸೋರಿ ಮ್ಯಾಮ್ ನಾನು ಅದನ್ನ ಸಬ್ಮಿಟ್ ಮಾಡ್ತೇನೆ ಅದು ಒಂದು ದಿನಕ್ಕೆ ಎಷ್ಟು ಫೀಸ್ ಆಗುತ್ತೆ ಅಷ್ಟು ಪೇ ಅನ್ನೋದು ನಾನು ಮಾಡಿಕೊಡ್ತೇನೆ ನಿಮಗೆ ಸೊ ಅದು ಇನ್ನೂ ಓದೋದು ಇರೋದರಿಂದ ನನಗೆ ಅದು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಸಮಯ ಸಿಕ್ಕಿಲ್ಲದ ಕಾರಣ ಇನ್ನೂ ಓದೋದು ಇದೆ ತುಂಬಾ ಸೊ ಅದಕ್ಕಾಗಿ ಆ್ಯಂಡ್ ನ್ಯೂ ಬುಕ್ಸ್ ಯಾವುದಾದ್ರು ಬಂದಿದೇಯ ಆ ಲೈಬ್ರೆರಿಯಲ್ಲಿ ಓಕೆ ಮ್ಯಾಮ್ ಇದನ್ನು ರಿಟರ್ನ್ ಮಾಡಕ್ಕೆ ಬರ್ತೀನಲ್ಲವ ಸೊ ಅವಾಗ ನಾನು ತೊಗೋತೇನೆ ಬುಕ್ಸನ್ನು ಅದು ಯಾವ್ದು ಯಾವ್ದು ಬಂದಿದೆ ಅಂತೇನಾದರು ಹೇಳ್ತೀರಾ ಓಕೆ ಮ್ಯಾಮ್ ತಪ್ಪದೆ ಅದ್ರ ಬಗ್ಗೆ ತೊಗೋತೇನೆ ಆ್ಯಂಡ್ ಇದನ್ನು ರಿಟರ್ನ್ ಕೂಡ ಮಾಡ್ತೇನೆ ನ್ಯೂ ಬುಕ್ಸ್ ಬಂದಿದ್ ಟೆಕ್ನೋಲಾಜಿ ಬಗ್ಗೆ ಅಥವಾ ಎಜುಕೇಶನ್ಸ್ ಬಗ್ಗೆ ಈ ಥರ ಏನಾದರು ಹೊಸ ಹೊಸ ಬುಕ್ಸ್ ಇದೆಯಾ ನಿಮ್ಮ ಹತ್ರ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಅದು ಎಕ್ಸ್ಟ್ರಾ ಎಕ್ಸ್ಪೆನ್ಸೆಸ್ ಫೀಸ್ ಏನಿದೆ ಅಲ್ಲವ ಒನ್ ಡೇಗೆ ನೀವು ಎಷ್ಟಾಗತ್ತೆ ಎಷ್ಟು ಚಾರ್ಜ್ ಮಾಡ್ತೀರ ಹೇಳಿ ಓಕೆ ಮ್ಯಾಮ್ ಓಕೆ ಮ್ಯಾಮ್ ತಪ್ಪದೆ ನಾಳೆ ತಂದ್ಕೊಡ್ತೇನೆ ನಿಮಗೆ ನಾಳೆ ಓಪನ್ ಇರುತ್ತಲ್ವ ಲೈಬ್ರೆರಿ ಬಂದು ಓಕೆ ಮ್ಯಾಮ್ ನಾಳೆ ಬಂದು ತಂದು ತಂದು ಕೊಡ್ತೇನೆ ತ್ಯಾಂಕ್ ಯು ಮ್ಯಾಮ್